ಇದು ಓಲಾ ಕಂಪ್ನಿ ರಿ ನಾವೊಂದು ಕ್ಯಾಬ್ ಬುಕ್ ಮಾಡಿದ್ರಿ ಪೇಮೆಂಟ್ ಎಲ್ಲ ಮಾಡಿದ್ದೆ ನನ್ನ ಸ್ಟೇಟ್ ಫೋನಲ್ಲಿ ಸ್ಟೇಟಸಲ್ಲಿ ತೋರಿಸ್ತಿದ್ದರು ಒಂದು ಪರ್ಸನ್ ಮಹೇಶ್ ಅಂತ ಬರ್ತಿದ್ದರಂತ ನಾ ಚಕ್ ಮಾಡ್ತಾನೆ ಇದ್ದಿದ್ದೆ ನಾನು ಟೆನ್ ಓ ಕ್ಲಾಕಿಗೆ ನಂದು ಟ್ರೇನ್ ಇತ್ತು ನಾ ಅವ್ರಿಗೆ ಏಯ್ಟ್ ಓ ಕ್ಲಾಕಿಗೇ ಕಾಲ್ ಮಾಡಿದ್ದೆ ಏಯ್ಟ್ ಓ ಕ್ಲಾಕಿಗೆ ಕಾಲ್ ಮಾಡಿದ್ದೆ ಅಲ್ಲಿ ಮತ್ತು ನೈನ್ ಓ ಕ್ಲಾಕಿಗೆ ಅಲ್ಲಿ ಹೋಗಿದ್ದೆ ಹೋಗಿನ್ನ ಅವರಿಗೆ ವೆಯ್ಟ್ ಮಾಡ್ಕೊತಾ ಇದ್ದಿದ್ದೆ ಮತ್ತು ಚಕ್ ಬಿ ಮಾಡ್ಲತ್ತಿದ್ನ ಎಲ್ಲೆಲ್ಲಿ ಲೊಕೇಶನ್ ಅವ್ರು ಇಳ್ದಾರಾ ಎಲ್ಲೆಲ್ಲಿ ಹೊಂಟಿದಾರಂತ ಚಕ್ ಮಾಡ್ತನೇ ಇದ್ದಿದ್ದೆ ನಾನು ಅವ್ರು ಇನ್ನು ಅಲ್ಲಿಂದ ಹೋಗಿ ಬಂದಿದಿಲ್ಲೇ ಇನ್ನು ಪಾಸ್ ಬಿ ಆಗ್ಲತ್ತಿದಿಲ್ಲಲ್ಸ್ ಎಷ್ಟು ಚಕ್ ಮಾಡ್ಲತಿದೆ ಅಲ್ಲಿ ಮೂನು ಆಗ್ಲತ್ತಿದಿಲ್ಲಾ ಅವ್ರು ಬರ್ತಾನು ಇಲ್ಲ ನಾನು ನೈನ್ ಓ ಕ್ಲಾಕಿಗೇ ಅಲ್ಲಿ ವೇಟೆ ಮಾಡ್ಲತ್ತಿದ ಟೆನ್ ಓ ಕ್ಲಾಕಿಗೆ ನಂದು ಟ್ರೇನ್ ಇತ್ತು ಅದುಗೋಸ್ಕರ ಅವ್ರು ಆಲ್ಮೋಶ್ಟ್ ನೈನಲ್ಲಿ ಇರ್ಬೇಕ್ಕೀತ್ತು ಅಂದುರ್ನೂ ಅವ್ರು ಬಂದಿಲ್ಲೇ ಫೋನ್ ಪೇನೂ ಆಲ್ರೆಡಿ ಮಾಡಿದ್ದೆ ನಾ ಆಲ್ರೆಡಿ ಮಾಡಿದ್ದೆ ನಾನು ಅಂದುರ್ನೂ ಬಂದಿಲ್ಲೆ ಅವರು ಮಹೇಶ್ ಮಹೇಶ್ನವರ್ದು ಸ್ಟೇಟಸಲ್ಲಿ ಹೋಗಿ ನಗೋರ್ಗಿ ಕಾಲ್ ಮಾಡ್ದೆ ನಾ ಎರಡು ಮೂರು ಸರಿ ಕಾಲ್ ಮಾಡ್ಲತ್ತಿದೇ ಬಿಸಿ ಹೊಂಟದ ಒಂದ್ಸರೀ ಎಂಗೇಜ್ಡ್ ಹೊಂಟದ ಒಂದ್ಸರಿ ಕಾಲ್ ಮಾಡ್ಲತ್ರನೂ ಎತ್ಲತ್ತಿದ್ದಿಲ್ಲೆ ಅವ್ರು ಎಷ್ಟೊಂದು ಸರಿ ಕಾಲ್ ಮಾಡಿದೆ ನಾ ಅವ್ರ್ ಅವ್ರಿಗೆ ಅವ್ರು ಎಟ್ಲಾಶ್ಟ್ ಅವ್ರು ಸ್ವಿಚ್ ಆಫೆ ಮಾಡಿದ್ರು ಕಾಲೇ ಸ್ವಿಚ್ ಆಫ್ ಮಾಡಿದ್ರು ಅವರು ಹೆಂಗೆ ಮಾಡ್ತಾರ್ರಿ ಅವರು ಎಷ್ಟು ಇಂಪಾರ್ಟೆಂಟ್ ಇತ್ತು ನನಗಲ್ಲಿ ಹೋಗೋದು ಎಷ್ಟು ಇಂಪಾರ್ಟೆಂಟ್ ಇತ್ತಲ್ಲಿ ನನ್ನ ಇಂಟರ್ವ್ಯೂ ಕೊಡದಿತ್ತಲ್ಲಿ ಯ ಲಾಶ್ಟ್ ನನ್ಗೆ ಜಾಯ್ನಿಂಗ್ ಲೆಟರೇ ಕೊಡೊರಿದ್ದಿದ್ದರು ಇಂಟರ್ವ್ಯೂ ಕೊಡದಿತ್ತು ಅಂದುರ್ನೂ ಅಷ್ಟು ಇಂಪಾರ್ಟೆಂಟ್ ಇದ್ದರು ನಡಿತದ್ರಿ ನನ್ನ ಫ್ರೆಂಡ್ ಸಿಕ್ಕಿದರು ಹಾದಿಯಲ್ಲಿ ನಾ ಅಲ್ಲಿ ನಿಂತಿದ್ದೆ ನನ್ನ ಫ್ರೆಂಡ್ ಸಿಕ್ಕಿದ್ರು ಅಂದುರ್ನು ಎಟ್ಲಾಶ್ಟ್ ಒನ್ ಟೆನ್ ಟೆನ್ನಕರ ನನ್ಗೆ ಸಿಗ್ಬೋದೇನೋ ಟ್ರೇನು ಅಂತ ನಾನು ನನ್ನ ಫ್ರೆಂಡ್ ಸರಿ ಕುಂತು ನನಗ ಅಲ್ಥನ ಬಿಟ್ಟರು ಅವ್ರು ಅವ್ರು ಅಂದರು ಅಲ್ಲಿ ಹೋಯ್ತಕಿ ಬಸ್ ಹೋಯಿತು ಟ್ರೇನೇ ಹೋಯ್ತು ಅಲ್ಲಿಂದು ಈಗ ಹೆಂಗೆ ಮಾಡಬೇಕ್ರಿ ಈಗ ಅದು ನನ್ನ ಹೋಪ್ ಇತ್ತು ಎಟ್ಲೀಶ್ಟ್ ನಾ ಟೆನ್ನಿಗ್ ಹೋದರರ ನನಗೆ ಸಿಗ್ಬೋದು ಅಂತ ಈಗ ಹೆಂಗೆ ಮಾಡ್ತಾರ್ರಿ ಅವರು ಒಂದು ಪ್ಯಾಸೆಂಜರ್ ಹರ ಅಂದ್ರ ಅವ್ರು ಸರಿ ಅವ್ರು ಅಲ್ಲಿ ನಿಂತರ ವೇಟ್ ಮಾಡ್ಲತ್ತರ ಒಬ್ಬರು ಅಂತಂದ್ರ ಹೋಗಿ ಅವರಿಗೇ ಹೇಳ್ಬೋದಿತ್ತು ಹೈದ್ರಾಬಾದ್ ನಂದು ಹೈದ್ರಾಬಾದ್ಕ್ಕೆ ಹೋಗ್ಬೇಕಿತ್ತು ರೀ ನನಗೆ ಇಂಟರ್ವ್ಯೂ ಕಡೆದೂ ಅದುಗೋಸ್ಕರ ನಾನು ಇದು ಕ್ಯಾಬ್ ಬುಕ್ ಮಾಡಿದ್ದೆ ಅಲ್ಲೇನಾಗಿತ್ತು ಈಗ ಯಾರಾರ ಬೇರೆಯವ್ರ ಸರಿನೆ ಹಂಗೆ ಈಗ ಒಬ್ರು ಪೇಷಂಟ್ ಹೊಂಟಾರ ಪೇಷಂಟ್ ಹರ ಇಲ್ಲಿ ಕ್ಯಾಬ್ದಾಗ ಅಂತಂದರ ನೀವು ಅವ್ರಿಗೆ ಬರಲ್ಲ ಹೊದ್ದಿರೀ ಅವ್ರಿಗೆ ಬಿಡಲ್ಲ ಹೊದ್ದಿರಿ ಅಂದ್ರ ಅವ್ರದು ಪ್ರಾಣಾನೇ ಹೋಯ್ತದಲ್ಲಾರಿ ಹಂಗೆ ಮಾಡಿದ್ರೆ ಹೆಂಗೆ ಮಾಡ್ತಿರಿ ನೀವು ಪೇಷಂಟಿಗೆ ಹೋಗಿ ಬಿಟ್ಟು ಬಿಟ್ಟು ಬರ್ಬೋದಿತ್ತಲ್ಲ ಹಾಗೆ ಮಾಡಬಾಡ್ದಿ ಯಾರನು ಯಾರನೂ ಇರಲಿ ಈಗ ಒಬ್ರಿಗೆ ಅರ್ಜೆಂಟ್ ಇತ್ತು ಹೋಗೋದ್ ಎಲ್ಲು ಎಲ್ನೂ ಹೋಗೋದಿರ್ತದೆ ಅವ್ರಿಗೆ ಇಲ್ಲೇ ಅಂತಿಲಿಗ ನನಗೆ ಬಿ ನೋಡ್ರಿ ಈಗ ನಂದದು ಲಾಶ್ಟ್ ಹೋಪಿತ್ತು ಮಮ್ಮಿ ಡ್ಯಾಡಿನು ಅವ್ರು ಬಿ ಇದು ಲಾಶ್ಟ್ ಅದ ಹೋ ಮುಗಿದೆ ಹೊಯ್ತದ ಈಗ ಇಂಟರ್ವ್ಯೂ ಕೂಡಿಲ್ ಕೊಡದು ಹತ್ತಲ್ತು ಅಂತ ಎಷ್ಟೊಂದು ಹೋಪ್ ಇಟ್ಕೊಂಡು ಅವ್ರ್ ನನಗೆ ಕಳಿಸ್ಲತ್ತರ್ ಈಗ ನಂಗೆ ಜಾಬ್ ಅದು ತೋಲ್ ಬೇಕಾಗಿದ್ದ ಜಾಬ್ ಎಷ್ಟೊಂದು ಥಲಿ ಟ್ರೈ ಮಾಡಿದ್ದೆ ನಾ ಜಾಬ್ ಸಿಕ್ಕಿದಿಲ್ಲ ಅದು ಲಾಶ್ಟ್ ಇತ್ತು ನನಗೆ ಅದೂ ಅಲ್ಲ ಅದು ಸಿಗ್ಲಕ್ಕೆ ಬೀ ನಾ ಎಷ್ಟೋ ಕಷ್ಟಪಟ್ಟಿದ್ದೆ ನಾ ಆ ಜಾಬ್ ಸಿಗ್ಲಕ್ಕೆ ಬಿ ಅದು ಜಾಬ್ ಸಿಗೋ ಅವ್ರು ಫೋನಲ್ಲಿ ನಂಗೆ ಮಾತಾಡಿ ಅದು ಎಲ್ಲ ಮಾಡಿ ನಾ ಅವ್ರಿಗೆ ರಿಕ್ವೆಶ್ಟ್ ಮಾಡ್ಕೊಂಡು ಅಷ್ಟೆಲ್ಲ ಮಾಡಿದ್ರುನೂ ಅವ್ರು ನನಗೆ ಜಾಬ್ ಕೊಟ್ಟಾರ ಲಾಶ್ಟ್ ರೌಂಡ್ ರಾಶ್ಟ್ ರೌಂಡ್ ಇತ್ತಿದು ಲಾಶ್ಟ್ ರೌಂಡ್ ಇತ್ತು ಹಿಂಗೆ ನಾ ಆಯ್ತದೇನೋ ಮುಗಿದೆ ಹೊಯ್ತದ ನಿಂಗೆ ಹಿಂಗೆ ಜಾಯ್ನಿಂಗ್ ಲೆಟ್ಟರೇ ನಿನ್ನ ಕೈದಾಗ ಕೊಡ್ತೆ ಅಂದರು ಅವ್ರು ನನಗೆ ಹಿಂಗೆ ನೀವು ಬರ್ರಿ ನೀವು ಬಂದೀರ ಅಂದರೆ ನಿನಗೆ ಜಾಯ್ನಿಂಗ್ ಲೆಟರೇ ನೀವ್ ಕಂಪ್ನಿದಾಗೇ ಬರ್ತಿರ ನೀವು ಅಂತಂತ ಹೇಳಿರು ನನಗೆ ಅವ್ರು ಇದು ನನಗೆ ಲಾಶ್ಟ್ ಹೋಪಿತ್ತು ನೀವು ಹಿಂಗೆ ಮಾಡಿದಿರಿ ಹಂಗೆಂಗೆ ಮಾಡ್ತಿರ್ರಿ ನೀವು ಒಂದಿಗ ಅವ್ರಿಗ್ನು ಇಟ್ಕೊಬೇಕಲ್ಲಾ ಹೋಗಬೇಕು ಜಾಬ್ ಜವಾಬ್ದಾರಿ ಕೊಟ್ಟಿರಂದರ ಅವ್ರುನೂ ಮಾಡಬೇಕಲ್ಲ ನಿಮಗೆ ಅರ್ಥ ಆಗಬೇಕ್ರಿ ಎಷ್ಟರ ಈಗ ಡ್ರೈವರ್ನೂ ಛಲೋ ಇದು ಛಲೋ ಇ ಛಲೋನೆ ಇಲ್ಲ ನಿಮ್ಮ ಡ್ರೈವರ್ನು ಅವರು ಹೆಂಗಿರಬೇಕ್ರಿ ಡ್ರೈವರ್ ಅಂದರ ಈಗ ಒಂದು ಪರ್ಸನಿಗೆ ಕರ್ಕೊಂಡು ಬೈಲತ್ತರ ಅಂದ್ರೆ ಅವ್ರ ಸೇಫ್ಟಿ ನೋಡಬೇಕು ಅವರು ಅವ್ರ್ ಥನ ಬಂದರೆ ನೀವು ನೋಡ್ತಿರಲ್ಲ ನೀವು ನಿಮ್ಮ ಡ್ರೈವರೇ ಬಂದಿಲ್ಲ ಅಂಥನ ನಾವು ನಿಮ್ಗೆ ಲಾ ನೆಕ್ಶ್ಟ್ ಟೈಮ್ ಬಿ ನೀವು ಹೆಂಗೆ ಬುಕ್ ಮಾಡ್ಬೇಕು ನಾವು ಕ್ಯಾಬು ನಿಂಬಲ್ಲಿ ಯಾರುನೂ ಬುಕ್ ಮಾಡಲ್ಲ ನಿಂಬಲ್ಲಿ ಹೀಗೆ ಮಾಡ್ತಿದ್ರೆ ಅದಕ್ಕೆ ಹೇಳೋದಂದರ ಯಾರುನು ಇರಲಿ ನಿಮ್ದು ಹೇಳ್ಕೊರಲ ಕಂಪ್ನಿದಾಗ ಯಾರುನು ಇರಲಿ ಜರಾ ಛಂದ್ ಹೋಗಿ ಇದು ಮಾಡ್ಬೇಕು ಈಗ ನಾವು ಈಗಿದು ಲಾಶ್ಟಿತ್ತು ನೋಡ್ರಿ ಆಯ್ತು ರಿ ಈಗ ಛಂದ್ ಹೇಳ್ದಿರಂದ್ರೆ ಇಡ್ತೆರಿ